ಹಲೋ ಕಸ್ಟಮರ್ ಕೇರಾ ನಾನು ಫುಡ್ ಆರ್ಡರ್ ಮಾಡಿ ಅರ್ಧ ಗಂಟೆ ಆಯಿತು ಆದರೆ ನೀವು ಏನು ಅಂತ ಮೆಸೇಜ್ ಮಾಡೀನಿ ನೀವು ಅರ್ಧ ಗಂಟೆಯಲ್ಲಿ ಕಳಿಸ್ತೀನಿ ಅಂತ ಹೇಳಿದಿರಿ ಇನ್ನುವರೆಗೂ ಬಂದು ಮುಟ್ಟಿಲ್ಲ ನಮ್ಮ ಮನೇಲಿ ಯಾರ ಕೈಯ್ಯಲ್ಲೂ ಸಿಕ್ಕಿಲ್ಲ ಆದರೂ ನೀವು ಬಂದು ಮುಟ್ಟಿದ್ದೇನೆ ಅಂತ ಹೇಯ್ ಮೆ ಸಂದೇಶನ ಕಳಿಸಿದ್ದೀರಿ ಅದು ಯಾವ ಥರ ಅಂತ ನಂಗೆ ಗೊತ್ತಾಗ್ತಾ ಇಲ್ಲ ಅಂದರೆ ನೀವು ನಮ್ಮ ಮನೇಲಿ ನೆಂಟರು ಬಂದಿದ್ದಾರೆ ಅರ್ಧ ಗಂಟೆ ಆದರೂ ಇನ್ನೂ ಫು ಫುಡ್ ಬಂದಿಲ್ಲ ಮತ್ತು ಯಾವ ಹೇಗೆ ಅದು ನೀವು ಸಂದೇಶಾನ ಕಳಿಸಿದ್ರಿ ನಮಗೆ ಬಂದು ಮುಟ್ಟಿದೆ ನೀವು ತಗೊಂಡಿದ್ದೀರಿ ಅಂಥೇಳಿ ಬೇಗ ನೋಡಿ ನಮ್ಮ ಫುಡ್ ಎಲ್ಲ ಹೋಗಿ ಮುಟ್ಟಿದೆ ಯಾರ ಕೈಲಿ ಹೋಗಿ ಮುಟ್ಟಿದೆ ಯಾರು ತಗೊಂಡಿದ್ದಾರೆ ಅಂಥೇಳಿ ಸುಮ್ ಸುಮ್ಮನೆ ನಾವು ತಗೊಂಡಿದ್ದೇವೆ ಅಂಥೇಳಿ ನೀವು ಈ ಥರ ಎಲ್ಲ ಮೆಸೇಜ್ ಎಲ್ಲ ಕಳಿಸ್ತಾ ಇದ್ದೀರಲ್ಲ ಮೆಸೇಜ್ ಕಳಿಸ್ತೀರಿ ಡಿಲಿವರಿ ಆಗಿದೆ ಅಂಥೇಳಿ ನೋಡಿ ಸ್ವಲ್ಪ ಅಂದರೆ ಈ ಥರ ಮಾಡಿದರೆ ನೀವು ಉಪ್ಯೋಗ ಇಲ್ಲ ಸರ್ ಒಂದು ಫುಡ್ ಆರ್ಡರ್ ಮಾಡಿದರೆ ಅಷ್ಟು ಟೈಮು ಟಿಮ್ ಹೊಡೆಸ್ಬೇಕು ಒಂದು ಐದು ಐದು ನಿಮಿಷ ಹೆಚ್ಚು ಕಡಿಮೆ ಆದರೂ ಇಲ್ಲ ಬೇಜಾರಿಲ್ಲ ಆದರೇನು ನೀವು ಎಲ್ಲ ನಮಗೆ ಬಂದು ಮುಟ್ಟಿದೆ ಫುಡ್ಡು ಅಂತ ಹೇಳ್ತೀರಲ್ಲ ಹೇಗೆ ಅದು ಮೆಸೇಜು ಕಳಿಸಿದ್ರೆ ನೀವು ನಮ್ಗೆ ಇದರಿಂದ ನಮ್ಗೆ ತುಂಬ ಬೇಜಾರು ಆಗಿದೆ ಮತ್ತು ನಾವು ಆರ್ಡರ್ ಕೊಡಬೇಕಾದ್ರೆ ನೀವು ಕರೆಕ್ಟ್ ಟೈಮಿಗೆ ನಮ್ಗೆ ತಂದು ಮುಟ್ಟಿಸಿ ನಮಗೆ ಅಲ್ಲಿ ಆಜು ಬಾಜು ಮನೆಯವರು ನೀವು ಸರಿಯಾಗಿ ಆರ್ಡರ್ ತಂದು ಮುಟ್ಟಿಸ್ತೀವಿ ನಿಮ್ಮ ಮೂಡಿಸ್ತಾರೆ ನಿಮ್ದು ಫುಡ್ ಎಲ್ಲ ಚೆನ್ನಾಗಿದೆ ಅಂತ ಹೇಳಿ ಹೇಳಿದ್ದರಿಂದ ನಾವು ನಿಮ್ಗೆ ಆರ್ಡರ್ ಕೊಟ್ಟದ್ದಲ್ಲ ನಿಮ್ಮದು ಕೇಳಿದಾಗ ಏನೆಂದಿರಿ ನೀವು ಹೌದು ನಾನು ಹದ್ನೈದು ನಿಮಿಷ ಅಂದ್ರೆ ಹದ್ನೈದು ನಿಮಿಷದಲ್ಲಿ ತಂದು ಮುಟ್ಟಿಸ್ತೇನೆ ಅಂತ ಹೇಳಿದಿರಿ ಅಡ್ರೆಸ್ ಏನು ನಮ್ದೇನು ದೂರ ಏನಿಲ್ಲ ನಾವು ಇಷ್ಟು ನೀವು ಆಗುವುದಿಲ್ಲ ಅಂದರೆ ನಾವು ನಿಮ್ಮ ಹತ್ರನೇ ಬಂದು ಒನ್ ತಗೊಳ್ತಿದ್ವಲ್ಲ ಅಲ್ಲ ನಮ್ದು ಬಂದು ಮುಟ್ಟಲಿಲ್ಲ ಬಂದು ಮುಟ್ಟಿದೆ ಅಂತ ನೀವು ಹೇಗೆ ಮೆಸೇಜ್ ಕೊಟ್ಟು ಕಳಿಸಿದ್ರೆ ನಮಗೆ ಬೇಗ ಅದರಿಂದ ಏನಾದರೂ ನಮ್ಗೆ ಪರಿಹಾರ ಮಾಡಿ ಕೊಡಿ ಪಟಕ್ಕನೆ ನಮ್ಮ ಮನೆಯಲ್ಲಿ ನೆಂಟ್ರು ಬಂದಿದ್ದಾರೆ ಒಂದು ಹದ್ನೈದು ನಿಮಿಷ ಟೈಮ್ ಕೊಡದ್ರೆ ಹದ್ನೈದು ನಿಮಿಷದಲ್ಲಿ ನಮ್ಮದು ಫುಡ್ ಎಲ್ಲೋಗಿದೆ ನಮ್ಮ ಆರ್ಡರ್ ಯಾರ ಹತ್ರ ಹೋಗಿ ಮುಟ್ಟಿದೆ ಅಂತ ನೋಡಿ ನಮಗೆ ವಾಪಸ್ಸು ತಂದು ಕೊಡಿ ನೋಡಿ ಇದು ನಾನು ನಿಮಗೆ ಒಂದು ಕ ಮನವಿ ಮಾಡ್ಕೊಳ್ತಾ ಇದ್ದೇನೆ ದಯ ಮಾಡಿ ದಯ ಮಾಡಿ ಆ ನನ್ನ ಆರ್ಡರ್ ಎಲ್ಲಿ ಹೋಗಿ ಮುಟ್ಟಿದೆ ಅಂತ ನೋಡ್ಕೊಂಡು ತಂದು ಮುಟ್ಟಿಸಿ ಸರ್